ಭಾರತದ ಫ್ಯಾಷನ್ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಅದರಲ್ಲಿ ನಮಗೆ ಎಷ್ಟು ವೈವಿಧ್ಯತೆ ಸಿಗತ್ತೆ ಅಂತ ಅಂದರೆ ನಮಗೆ ಊಹೆಗೂ ನಿಲುಕದ್ದು ಯಾಕೆ ಅಂದರೆ ನಾವು ಸುಮ್ಮನೆ ಹೀಗೆ ಒಂದು ಇಡೀ ಭಾರತವನ್ನು ನೆನಪಿಸ್ಕೊಂಡ್ರೆ ಪ್ರತಿಯೊಂದು ರಾಜ್ಯದಲ್ಲೂ ಅದರದ್ದೇ ಆದಂತಹ ಒಂದು ಸಂಪ್ರದಾಯ ಇದೆ ಬಟ್ಟೆ ತೊಡೋದ್ರಲ್ಲಿ ಆ ಬಟ್ಟೆಯನ್ನು ತೊಡೋ ಮೂಲಕ ತಮ್ಮ ಸಂಪ್ರದಾಯವನ್ನು ಅವರು ಹೊರ ಜಗತ್ತಿಗೆ ತೋರಿಸ್ತಾ ಇದ್ದಾರೆ ಹಾಗಾಗಿ ವೈವಿಧ್ಯತೆ ತುಂಬ ಜಾಸ್ತಿ ನಮ್ಮ ಭಾರತದಲ್ಲೇ ಇರೋದು ಫ್ಯಾಷನ್ ಫೀಲ್ಡಿಗೆ ಬಂದ್ರೂ ಅಷ್ಟೇ ಒಟ್ಟಾರೆಯಾಗಿ ವೈವಿಧ್ಯತೆಯನ್ನು ನಾವು ನೋಡಬೇಕು ಅಂದರೆ ಭಾರತವನ್ನು ನೋಡಬೇಕು ಮೊದಲಿಗೆ ಹೋಲಿಸ್ಕೊಂಡ್ರೆ ಈವಾಗಿನ ಉಡುಗೆ ತೊಡುಗೆಗಳು ತುಂಬ ಬದಲಾವಣೆಯನ್ನು ಹೊಂದಿದೆ ನಾವು ದಿನನಿತ್ಯ ಬಳಸೋ ಬಟ್ಟೆಯಿರಬಹುದು ಅಥವಾ ಯಾವುದಾದರೂ ಒಂದು ಹಬ್ಬ ಹರಿದಿನಗಳಲ್ಲಿ ಅಥವಾ ಯಾರದಾದರೂ ಮನೆಯ ಫಂಕ್ಷನ್ಗಳಲ್ಲಿ ನಾವು ತೊಡೋಂತ ಬಟ್ಟೆಯಿರಬಹುದು ಸೊ ಎಲ್ಲದರಲ್ಲೂ ಈಗ ಬದಲಾವಣೆಗಳನ್ನು ನಾವು ಕಾಣ್ ನೋಡಬಹುದು ಪಾಶ್ಚಾತ್ಯ ಫ್ಯಾಷನ್ನು ಭಾರತದ ಫ್ಯಾಷನನ್ನು ತುಂಬ ಪ್ರಭಾವವನ್ನಂತೂ ಬೀರಿದೆ ಯಾಕೆಂದರೆ ಮುಂಚೆ ಎಲ್ಲ ನಾವು ಈಗ ಸ್ವಲ್ಪ ಹಿಂದೆ ಹೋದರೆ ಒಂದು ಸಿಕ್ಸ್ಟೀಸ್ ಅಥವಾ ಐವತ್ತರ ಇಸವಿ ಆ ಇಸವಿನಲ್ಲಿ ನಾವು ಇಲ್ಲಿನ ಉಡುಗೆ ತೊಡುಗೆಗಳನ್ನು ಗಮನಿಸಿದರೆ ಆವಾಗ ಎಲ್ಲ ಸಾಮಾನ್ಯವಾಗಿ ಸೀರೆ ಉಡ್ತಾ ಇದ್ದರು ನಮ್ಮಲ್ಲಿ ಹೆಣ್ಮಕ್ಳು ಲಂಗ ಬ್ಲೌಸು ಸೀರೆ ಲಂಗ ದಾವಣಿ ಈ ಥರ ಬಟ್ಟೆಗಳನ್ನು ಹಾಕೋತಾ ಇದ್ದರು ಅದೇ ಒಂದು ಎಪ್ಪತ್ತು ಎಂಬತ್ತಿಗೆ ಬರೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಬದಲಾವಣೆ ಆಗಿ ಸಲ್ವಾರ್ ಕಮೀಝು ಚೂಡಿದಾರ ಈ ಥರ ಹಾಕ್ತಾ ಇದ್ದರು ಈವಾಗ ಈ ಈ ಇತ್ತೀಚಿನ ದಿನಗಳಲ್ಲಿ ಈ ಚೂಡಿದಾರಾನು ಕಡಿಮೆ ಆಯಿತು ಈಗ ಜಾಸ್ತಿ ನಡೀತಾ ಇರೋದು ಅಂದರೆ ಪ್ಯಾಂಟು ಶರ್ಟು ಅಥವಾ ಒಂದು ಕುರ್ತಾ ಈಗ ಸಾಮಾನ್ಯವಾಗಿ ನೀವು ಭಾರತದ ಯಾವ ಮೂಲೆಗೆ ಹೋಗ ಹೋದರೂ ಎಲ್ಲೇ ಹೋದರೂ ಎಲ್ಲರೂ ಒಂದು ಪ್ಯಾಂಟು ಒಂದು ಕುರ್ತಾ ಹಾಕಿರ್ತಾರೆ ಇಟ್ ಅದೊಂಥರ ಈಗ ಸಾಮಾನ್ಯವಾದ ಬಟ್ಟೆ ಅನ್ನೋ ಥರ ಆಗಿದೆ ಬಟ್ ಏನೇ ಆಗಿದ್ದರೂ ಮತ್ತೆ ನಾವು ನಮ್ಮ ಸಂ ಸಾಂಪ್ರದಾಯಿಕ ಉಡುಗೆಯನ್ನು ಬಿಟ್ಟಿಲ್ಲ ಅನ್ನೋದು ಒಂದು ಸಮಾಧಾನಕರ ವಿಚಾರ ಹಬ್ಬ ಹರಿದಿನಗಳಲ್ಲಿ ಅಥವಾ ಯಾವುದಾದರೂ ಒಂದು ಸಮಾರಂಭಗಳಿಗೆ ಹೋಗೋದಾದ್ರೆ ಇವಾಗಲೂ ಸಹ ನಮ್ಮ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ನಮ್ಮ ಸಾಂಪ್ರದಾಯಿಕ ಬಟ್ಟೆಯನ್ನು ತೊಡುವಂತಹ ಒಂದು ಸಂಪ್ರದಾಯವನ್ನು ಇಟ್ಕೊಂಡಿರೋದು ಸಮಾಧಾನ ಇದರ ಜೊತೆಗೆ ಬದಲಾವಣೆ ಅನ್ನೋದು ಬಹಳ ಮುಖ್ಯ ಒಂದು ಒಳ್ಳೆ ರೀತಿಯ ಬದಲಾವಣೆ ಬಹಳ ಮುಖ್ಯ ಹಾಗಾಗಿ ಈ ಪಾಶ್ಚಾತ್ಯ ಫ್ಯಾಷನ್ ಅನ್ನೋದು ಈ ಇತ್ತೀಚಿನ ಭಾರತದ ಫ್ಯಾಷನನ್ನು ಪ್ರಭಾವಿಸಿರೋದು ಒಳ್ಳೆಯ ಸಂಗತಿ ಹಾಗೆ ಅದರ ಪ್ರಭಾವ ಈಗ ಹೇಗಾಗ್ತಾ ಇದೆ ಅಂತ ಅಂದರೆ ನಮ್ಮ ಸಾಂಪ್ರದಾಯಿಕ ಉಡುಗೆಯಲ್ಲೇ ನಾವು ವೈವಿಧ್ಯತೆಯನ್ನು ಪಡೀತಾ ಇದ್ದೀವಿ ಅದಕ್ಕೆ ಒಂದು ಸ್ವಲ್ಪ ಪಾಶ್ಚಾತ್ಯ ಫ್ಯಾಷನ್ನ್ನಾ ಸೇರಸ್ಬಿಟ್ಟು ನಮ್ಮ ಭಾರತೀಯ ಉಡುಗೆಯನ್ನೇ ಬದಲಾವಣೆ ಉಡುಗೆಯಲ್ಲೇ ಬದಲಾವಣೆಯನ್ನು ತರ್ತಾ ಇದ್ದೀವಿ ಈಗ ಸೀರೆ ತಗೊಂಡ್ರೆ ಸೀರೆನಲ್ಲೇ ಬೇರೆ ಬೇರೆ ಥರ ಫ್ರಿಲ್ಸ್ ಕೊಡೋದು ಅಥವಾ ಫ್ಯಾಷನಬಲ್ ಬ್ಲೌಸ್ಗಳನ್ನು ಹೊಲ್ಸ್ಕೊಳ್ಳೋ ಥರ ಈಗ ಆ ಪಾಶ್ಚಾತ್ಯ ರೀತಿಯ ಮಾದರಿಯಲ್ಲಿ ಅದನ್ನು ಒಂದು ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡು ಅದನ್ನು ಉಡುವಂತಹ ಒಂದು ಪದ್ಧತಿ ಇವಾಗ ಬರ್ತಾ ಇದೆ ಅದು ಒಳ್ಳೇದೇ ಯಾಕೆಂದರೆ ನಮ್ಮ ಸಂಪ್ರದಾಯವನ್ನು ಪೂರ್ತಿ ಬಿಡ್ದಲೇ ಮಾಡ್ತಾ ಇದ್ದೀವಿ ಸೊ ಅದರ ಪ್ರಭಾವ ಒಂದ್ಸ್ವಲ್ಪ ಆಗಿರೋದು ಅಂತೂ ಸ ಸತ್ಯ ನನಗೆ ಕೇಳೋದಾದರೆ ನನಗೆ ಸೀರೆ ಉಡೋದು ತುಂಬ ಇಷ್ಟ ನಮ್ಮ ಸಂ ಸಾಂಪ್ರದಾಯಿಕ ಉಡುಗೆಯಾದ ಸೀರೆ ಈವಾಗ ಸೀರೆಯಲ್ಲೇ ತುಂಬ ವೈವಿಧ್ಯತೆ ಇದೆ ಫ್ಯಾಷನಬಲ್ ಡಿಸೈನರ್ ಸೀರೆಗಳು ಬರ್ತಾ ಇದೆ ಎಲ್ಲ ಥರ ಸಮಾರಂಭಕ್ಕೂ ಹೊಂದಿಕೆ ಆಗೋ ಹಾಗೆ ಸೀರೆಗಳನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಮೊದಲೆಲ್ಲ ಸೀರೆ ಅಂದರೆ ಎಲ್ಲ ಮನೆಯಲ್ಲಿ ಉಡೋ ಥರ ಮಾಮೂಲಿ ಒಂದು ಸೀರೆ ಉಡೋರು ಮತ್ತೆ ಹಬ್ಬ ಹರಿದಿನ ಅಂದರೆ ರೇಷ್ಮೆ ಸೀರೆ ಉಡೋರು ಬಟ್ ಈವಾಗ ಹಾಗಲ್ಲ ಪ್ರತಿಯೊಂದು ಫಂಕ್ಷನ್ನಿಗೂ ಪ್ರತಿಯೊಂದು ಸಮಾರಂಭಕ್ಕೂ ಅದರದ್ದೇ ಆದಂತಹ ಒಂದು ರೂಪರೇಷೆಯ ಆಧಾರದ ಮೇಲೆ ನಮಗೆ ಹೇಗೆ ಬೇಕೋ ಹಾಗೆ ನಾವು ಸೀರೆಯನ್ನೇ ಬದಲಾವಣೆ ಮಾಡಿಕೊಂಡು ಉಡೋವಂತಹ ಒಂದು ಪದ್ಧತಿ ಇದೆ ಆ ಆ ಥರ ನಮಗೆ ಹೇಗೆ ಬೇಕೋ ಹಾಗೆ ರೆಡಿ ಸಹ ಮಾಡಿಕೊಡ್ತಾರೆ ಈಗಂತೂ ಸೀರೆ ರೆಡಿಮೇಡ್ ಸೀರೆಯೇ ಬರ್ತಾ ಇದೆ ನಾವು ಕೂತು ಮುಂಚಿನ ಥರ ಉಡಬೇಕು ಆ ಥರ ಏನು ಇಲ್ಲ ಯಾರು ಬೇಕಾದರೂ ಹಾಕ್ಕೋಬಹುದಾದಂತಹ ಸೀರೆಗಳನ್ನು ತಯಾರಿಸ್ತಾ ಇದ್ದಾರೆ ಹಾಗಾಗಿ ನನಗೆ ಸೀರೆಯೇ ತುಂಬ ಇಷ್ಟ ನಾನು ಸೀರೆ ತಗೋಳೋದಾದ್ರೆ ಅಂಗಡಿಗಳಿಗೆ ಹೋಗಿ ತೊಗೋತೀನಿ ನನಗೆ ಈ ಆನ್ಲೈನಲ್ಲೆಲ್ಲ ಸೀರೆ ತಗೋಳೋದು ಇಷ್ಟ ಆಗಲ್ಲ ಹಾಗೆ ಅಂಗಡಿಗೆ ಹೋಗಿ ಅದರ ಮೆಟೀರಿಯಲ್ ಏನು ಅದರ ಕ್ವಾಲಿಟಿ ಹೇಗಿದೆ ಎಲ್ಲದನ್ನೂ ನೋಡಿಬಿಟ್ಟು ಅಂಗಡಿಗಳಲ್ಲಿ ನಾನು ಹೋಗಿ ಸೀರೆ ತಗೋತೀನಿ